ಹಾಂ ಹೇಳಿ ಸರ್ ಹೌ ಹೌದ ಸರ್ ಹ್ಞೂ ಬನ್ನಿ ಸರ್ ನಮ್ಮ ಹತ್ರ ಎಲ್ಲ ರೀತಿ ಬಟ್ಟೆಗಳಿವೆ ಅಂದರೆ ನಿಮ್ಗೆ ಯಾವ ಥರ ಬೇಕಾಗಿತ್ತು ಜೀನ್ಸ್ ಪ್ಯಾಂಟ್ಗಳು ಬೇಕಾಗಿತ್ತೊ ಅಥ್ವಾ ಫಾರ್ಮಲ್ಸ್ ಬೇಕಾಗಿತ್ತೊ ಬರಿ ಪ್ಯಾಂಟ್ ಅಷ್ಟೇ ಸರ್ ಶರ್ಟ್ ಏನು ಬೇಡ ಜೀನ್ಸ್ ಪ್ಯಾಂಟ್ ಮೇಲೆ ನಿಮಗೆ ಟಿ ಶರ್ಟ್ ಬೇಕು ಸರ್ ಹಾಂ ಫಾರ್ಮಲ್ ಪ್ಯಾಂಟು ಶರ್ಟ್ ಮತ್ತು ಪ್ಯಾಂಟ್ ಪ್ಯಾ ಪ್ಯಾಂಟ್ ಬೇಡ ಬರಿ ಶಲ್ಟ ಟಿ ಶಲ್ಟ್ ಒಂದೆ ಬೇಕ ಸರ್ ಅಂದರೆ ಕಲ್ಲರ್ ಯಾವುದು ಬ್ಲ್ಯಾಕ್ ಕಲ್ಲರ್ ಇದೆ ಸರ್ ಅದು ಜೀನ್ಸ್ ಮತ್ತೆ ನೀಲಿ ಕಲರಿದೆ ಗ್ರೇ ಕಲರ್ ಇದೆ ಬ್ಲೂ ಕಲರ್ ಇದೆ ನಿಮ್ಗೆ ಯಾವ ಕಲರ್ ಬೇಕು ಸರ್ ಹಾಂ ಸರಿ ಸರ್ ಆಯ್ತು ಹಾಗಂದ್ರೆ ನಿಮಗೆ ಟು ತೌಸಂಡ್ ನಾವು ಹೊಡೆದ ನಾನು ಹಾಕಿ ಇಡ್ತೇನೆ ನಾನು ನೀವು ಡೌನ್ಲೋಡ್ ಮಾಡಿ ಪಿಕ್ ಮಾಡಿ ಸರ್ ನಿಮ್ಗೆ ಯಾವುದು ಲೈಕಾಗುತ್ತೆ ಅದನ್ನು ನನ್ಗೆ ಏನಾದರೂ ಮಾರ್ಕ್ ಮಾಡಿ ಕಳಿಸಿ ಅದು ಏನಾಗುತ್ತೆ ಅದು ನಾನು ನೋಡಿ ಹೇಳ್ತೇನೆ ನಾನು ನಿಮಗೆ ಅದ್ರ ಬೆಲೆ ಏನು ಪ್ರೈಸ್ ಇನ್ನೊಂದು ಹೇಳ್ತೀನಂತ ನಿಮಗೆ ಅಮೌಂಟ್ ಹಾಗೇನ ಜಾಸ್ತಿ ಇದ್ರೆ ಅದಕ್ಕೆ ಡಿಸ್ಕೌಂಟ್ ಇರ್ತದೆ ನಿಮ್ಗೆ ಹೇಗೆಂದ್ರೆ ಅಂದರೆ ಸರ್ ಇದು ನೀವು ಅಂದರೆ ಸರ್ ನೀವು ಮೇಲೆ ನಮ್ಮ ಅಂಗಡಿಗೆ ಬಂದ್ರೂ ಭೀ ಇದ್ದರೆ ಎಲ್ಲ ನಾವೇ ಕಳಿಸ್ಬೇಕ ನಾವು ನಾವು ಕಳಿಸಿದ್ರೆ ಸರ್ವಿಸ್ ಚಾರ್ಜ್ ಅಂತ ಮಾಡ್ತೀವಿ ಸರ್ ಮತ್ತೆ ಕೊಡ್ತೀರ ಸರ್ ಅದಕ್ಕೆ ನೂರು ರೂಪಾಯಿ ಇರುತ್ತೆ ಸರ್ವಿಸ್ ಚಾರ್ಜ್ ಅಂಥೇಳಿ ಮತ್ತು ನೀವು ಹಣ ಬೇಕಾದರೆ ನಮಗೆ ಈಗಲೆ ಪೋನ್ ಪೇ ಮಾಡ್ಬೋದು ಇಲ್ಲ ಗೂಗಲ್ ಪೇ ಆದರು ಮಾಡ್ಬೋದು ಪೋನ್ ಪೇಗೆ ಮಾಡ್ತೀರಿ ಸರ್ ಹ್ಞೂ ಸರಿ ಆಯಿತು ಹೇಳಿ ಸರ್ ಹಾಗಾದರೆ ನೀವು ಪೋನ್ ಪೇ ಮಾಡಿ ನೀವು ಡ್ರಸ್ನ ಚ್ಯೂಸ್ ಮಾಡಿ ಸರ್ ಆಮೇಲೆ ನೀವು ಅಮೌಂಟ್ನ ಕೊಡ್ರಿ ನಾವು ನಿಮ್ಮ ಮನೆಗೆ ಕಳ್ಸಿ ಕೊಡ್ತೀವಿ ಹ್ಞೂ ಸರಿ ಆಯಿತು ಓಕೆ ಬಿಡಿ